ಹಾಂ ನನ್ನ ಪಾಕ ಪದ್ದತಿಯನ್ನು ಬೇರೆಯವರಿಗೆ ನಾನು ವಿವರಿಸಬೇಕಾದರೆ ನಾನು ಫಸ್ಟು ಏನೇನೆಲ್ಲ ಸಾಮಾಗ್ರಿಗಳನ್ನು ಹಾಕಿದ್ದೀನಿ ಅನ್ನೋದನ್ನು ಪ್ರತಿಯೊಂದು ಇಂಚಿಂಚಾಗಿ ಹೇಳ್ತಾ ಬರ್ತೇನೆ ಇವಾಗ ನಾನೊಂದು ಟೊಮೆಟೊ ಭಾತ್ನ ತಯಾರಿ ಮಾಡ್ತಾ ಇದ್ದೀನಿ ಅಂದರೆ ಟೊಮೆಟೊ ಭಾತ್ಗೆ ಫಸ್ಟು ಟೊಮೆಟೊನ ಒಂದು ನಾಲ್ಕರಿಂದ ಐದು ಟೊಮೆಟೊನ ಹೆಚ್ಕೊಬೇಕು ಅದಾದಮೇಲೆ ಈರುಳ್ಳಿನ ಎರಡು ಈರುಳ್ಳಿನ ಹೆಚ್ಕೊಬೇಕು ಅದಾದಮೇಲೆ ಹಸಿ ಮೆಣಸಿನಕಾಯನ್ನ ನಾಲ್ಕು ಹಸಿ ಮೆಣಸಿನಕಾಯಿ ಅದೂ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹೆಚ್ಕೋಬೇಕು ಬೆಳ್ಳುಳ್ಳಿ ಇದನ್ನಿಷ್ಟನ್ನು ಹೆಚ್ಕೊಂಡು ಒಂದು ಸೈಡಲ್ಲಿಟ್ಕೋಬೇಕು ಅದಾದಮೇಲೆ ಎರಡು ಒಂದು ಟೊಮೆಟೊನ ನೀವು ಮಿಕ್ಸಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಬೇಕು ಅದಾದಮೇಲೆ ಪ್ಯಾನ್ ಇಟ್ಬಿಟ್ಟು ಚಕ್ಕೆ ಲವಂಗ ಜಾಯಿಕಾಯಿ ಇದನ್ನೆಲ್ಲ ಹಾಕಿ ಎಣ್ಣೆ ಎಣ್ಣೆಯನ್ನ ಹಾಕಿ ಇದನ್ನಿಷ್ಟು ಫ್ರೈ ಮಾಡಬೇಕು ಅದಾದಮೇಲೆ ನಾವು ಫಸ್ಟು ಎಲ್ಲ ಹೆಚ್ಕೊಂಡಿರೋದನ್ನು ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಅದನ್ನು ಹುರ್ಕೊಬೇಕು ಅದಾದಮೇಲೆ ಟೊಮೆಟೊ ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಇದನ್ನೆಲ್ಲ ನೀಟಾಗಿ ಹಾಕಿ ಅದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವಾ ಟೊಮೆಟೊನ ಅದೇ ನಾವದನ್ನೇನು ನುಣ್ಣಗೆ ರುಬ್ಬಿಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಟೊಮೆಟೊನ ಅದನ್ನು ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಉಪ್ಪು ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅದನ್ನ ಉಪ್ಪನ್ನ ಹಾಕಬೇಕು ಅದಾದಮೇಲೆ ಖಾರದ ಪುಡಿ ಹಾಕಬೇಕು ಇದಾದಮೇಲೆ ಅಕ್ಕಿ ತೊಳ್ದಿಟ್ಕೊಂಡಿರೋ ಅಕ್ಕಿಯನ್ನ ನಾವಾಮೇಲದನ್ನ ತೊಳ್ದ್ಬಿಟ್ಟು ನೀಟಾಗಿ ಪ್ಯಾನಿಗೆ ಹಾಕಿ ಇನ್ನೊಂದು ರೌಂಡು ನೀಟಾಗಿ ಅದನ್ನೆಲ್ಲ ಕಲೆಸಬೇಕು ಕಲ್ಸಾದ್ಮೇಲೆ ಎರಡರಿಂದ ಮೂರು ವಿಷಲನ್ನ ಹೊಡೆಸಿ ಆವಾಗ ನಮಗೆ ಟೊಮಾಟೊ ಭಾತು ರೆಡಿಯಾಗತ್ತೆ ನಾನು ತಯಾರಿಕೆ ತಯಾರಿ ಮಾಡಬೇಕಾದರೆ ನಾನು ಪ್ರತಿಯೊಂದನ್ನು ಇಂಚು ಇಂಚಾಗಿ ಇಷ್ಟನ್ನೇ ಹಾಕಬೇಕು ಎರಡು ಟೀಸ್ಪೂನ್ ಎರಡು ಚಮಚದಷ್ಟು ಖಾರದ ಪುಡಿ ಮೂರು ಚಮಚದಷ್ಟು ಧನಿಯಾ ಪುಡಿ ಹೀಗೆಯೇ ನಾನು ಅವರಿಗೆ ವಿವರಣೆ ಅಂದರೆ ವಿವರಿಸಿ ಹೇಳ್ತಾ ಇರ್ತೀನಿ